ಹಲೋ ಹಾಂ ಹೇಳಿ ಹೌದು ಸದಾ ಕ್ಲಿನಿಕ್ಕು ಯಾರು ಹೌದು ರಿಯಾಕ್ಷನ್ ಆಗಿದೆಯಾ ಯಾವಾಗ ಯಾವ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು ಒಂದು ಸ್ವಲ್ಪ ಹೆಸ್ರು ಹೇಳ್ತೀರಾ ನೀವು ಡೊಲೊ ಕೊಟ್ಟಿದ್ರಾ ಹಾಂ ಇರೋ ಊಟ ಆದ್ಮೇಲೆಯೆ ತಗೊಂಡ್ರಾ ಇಲ್ಲ ಊಟದ ಮುಂಚೆ ತಗೊಂಡ್ರಾ ಈಗ ಕ್ಲಿನಿಕಲ್ಲಿ ಇರ್ತೀನಿ ಈಗ ಬರೋಕಾಗುತ್ತಾ ಇಲ್ಲ ಇಲ್ಲ ಈಗಲೇ ಬನ್ನಿ ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಿದ್ದೀರಿ ಅಲ್ವಾ ನೀವು ಊಟ ಊಟ ಮಾಡ್ಕೊಂಡು ಬನ್ನಿ ಇಂಜೆಕ್ಷನ್ ಇದೆ ಅದು ಇಂಜೆಕ್ಷನ್ ಕೊಡ್ತೀನಿ ಅದು ಇಂಜೆಕ್ಷನ್ ಕೊಟ್ಟರೆ ಕಮ್ಮಿ ಆಗುತ್ತೆ ಬನ್ನಿ ಹ್ಞೂ ಹೌದು ನನ್ಗೆ ಸ್ವಲ್ಪ ನೆನ್ನೆ ಆಪ್ರೇಷನ್ ಇತ್ತು ಆಪ್ರೇಷನ್ ಮಾಡೋಕ್ ಹೋಗಿದ್ದೆ ಅದಕ್ಕೆ ನೆನ್ನೆ ಹಾಸ್ಪಿಟಲಲ್ಲಿ ಇರಲಿಲ್ಲ ಮೊನ್ನೆ ಬಂದಿದ್ರಿ ಅಲ್ವಾ ನೀವು ಹಾಂ ಬನ್ನಿ ಇವತ್ತು ಬನ್ನಿ ಬೇರೆ ಇಂಜೆಕ್ಷನ್ ಮತ್ತು ಬೇರೆ ಮೆಡಿಸಿನ್ಸ್ ಕೊಡ್ತೀನಿ ಏನಾದರೂ ನಿಮಗೆ ಈ ಮೆಡಿಸಿನ್ಸ್ ಏನಾದರೂ ಸೆಟ್ ಆಗಿಲ್ಲ ಅನ್ಕೊತೀನಿ ನಿಮ್ಮ ಬಾಡಿ ಅದು ಒಬ್ಬೊಬ್ಬರಿಗೆ ಸೆಟ್ ಆಗೋಲ್ಲ ಸೆಟ್ ಆಗಿಲ್ಲ ಅಂದರೆ ಬಾಡಿ ಹಾರ್ಮೋನಿಗೆ ಅದು ಇನ್ಫೆಕ್ಷನ್ ಆಗುತ್ತೆ

ತ್ಯಾಂಕ್ ಯು